ಹಾಂ ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ಮೂಢನಂಬಿಕೆ ಅಥವಾ ಸಂಪ್ರದಾಯ ಕಾರಣಕ್ಕೆ ಏನು ಉಪ್ಪಿನಕಾಯಿ ಉಪ್ಪಿನ್ಕಾಯಿ ಹಾಕಿರ್ತಾರೆ ಮಂಗಳವಾರ ಕಳಿಸ್ಬಾರ್ದು ಮತ್ತು ಶುಕ್ರವಾರ ಕಳಿಸ್ಬಾರ್ದು ಆ ಥರ ನಂಬಿಕೆ ಅವ್ರ ಮೂಢನಂಬಿಕೆ ಮೊದಲಿನ ಸಂಪ್ರದಾಯ ಅದನ್ನ ಹೇಗಿರುತ್ತೆ ಅಂದರೆ ಅದು ಏ ಇದು ಮಾಡ್ತಾಯಿರ್ತಾರೆ ಏ ಅವತ್ತು ಶುಕ್ರವಾರ ಆಕೆ ಲಕ್ಷ್ಮೀ ಇದ್ದಂತೆ ಹಂಗೆಂಗೆ ಆ ನಂಬಿಕೆ ಹಿರಿಯರ ನಂಬಿಕೆ ಅಂತಂದ್ರೆ ಅವು ನಂಬಿಕೆ ಮೂಢನಂಬಿಕೆಗಳು ಅವನ್ನು ಯಾವಾಗಲೂ ನಂಬ್ತಾ ಇರ್ತಾರೆ ಶುಕ್ರವಾರ ಕಳಿಸ್ಬಾರ್ದು ಮಂಗ್ಳವಾರ ಕಳಿಸ್ಬಾರ್ದು ಅಂತ ಹಾಗೆ ಅಡುಗೆಗೆ ಹ್ಞೂ ಸಾ ಇದು ಸಾಂಪ್ರದಾಯಿಕ ಅಡುಗೆ ಈಗ ನಾವು ಕಾಳು ಚಟ್ನಿ ಮ್ ಕಾಳು ಪಲ್ಯ ಮಾಡ್ತೀವಿ ಚಟ್ನಿ ಮಾಡ್ತಿವಿ ಹ್ಞೂ ರೊಟ್ಟಿ ಮಾಡ್ತೀವಿ ನಮ್ಮ ಕಡೆ ಎಲ್ಲ ರೊಟ್ಟಿ ಜಾಸ್ತಿ ಸಾಂಪ್ರದಾಯಿಕ ವಾಗಿ ಅಡುಗೆ ರೊಟ್ಟಿ ಕಾಳು ಚಟ್ನಿ ಕಾಳು ಪಲ್ಲೆ ಚಟ್ನಿ ಮೊಸರು ಈ ಥರ ಅಡುಗೆ ಸಾಂಪ್ರದಾಯಿಕ್ವಾಗಿ ಅಡುಗೆ ಮಾಡಿ ಅಡುಗೆಯಲ್ಲಿ ಮೂಢನಂಬಿಕೆ ಈಗ ಹೇಳ್ತಿರ್ತಾರೆ ಆ ಅಡುಗೆಗೆ ಏನೊ ಕಲ್ಲರ್ ಹಾಕಬಾರ್ದು ಮತ್ತೆ ಇದು ಮಾಡಬಾರ್ದು ಕಲರ್ ಹಾಕ್ಲಾರ್ದೆ ಅಡುಗೆ ಮಾಡಬೇಕು ಟೇಶ್ಟಿಂಗ್ ಪೌಡ್ರ್ ಹಾಕ್ಬಾರ್ದು ಟೇಶ್ಟಿಂಗ್ ಪೌಡ್ರ್ ಹಾಕೋದರಿಂದ ನಮಗೆ ಎಫೆಕ್ಟ್ ಇದೆ ಟೇಶಿಂಗ್ ಪೌಡ್ರು ಕೂಡ ಜಾಸ್ತಿ ಯೂಸ್ ಮಾಡಿ ಹಾಕ್ಬಾರ್ದು ಅಡುಗೆಯಲ್ಲಿ ಅಡುಗೆ ಯಾವಾಗಲೂ ಹೆಲ್ದಿಯಾಗಿರ್ಬೇಕು ಇವಾಗೋ ಅಂತಿರ್ತಾರೆ ಉಪ್ಪನ್ನ ಬೇರೆ ಬೇರೆ ಮನೆಯಿಂದ ಒಬ್ಬರು ಮನೆಗೆ ಇಲ್ಲಿಂದ ಇನ್ನೊಬ್ರು ಮನೆಗೆ ಉಪ್ಪು ತೊಗೊಂಡೋಗ್ಬಾರ್ದು ಮತ್ತು ಇನ್ನೊಬ್ರ ಮನೆಯಿಂದ ಮತ್ತೊಬ್ರ ಮನೆಗೆ ಎಣ್ಣೆ ಕೊಡಬಾರ್ದು ಈ ಥರ ಎಲ್ಲ ಒಬ್ಬರು ಒಬ್ಬರು ಮನೆಯಿಂದ ಮತ್ತೊಬ್ಬರ ಮನೆಗೆ ಕಾಯಿ ತೊಗೊಂಡೋಗ್ಬಾರ್ದು ಕಾಯಿ ತೊಗೊಂಡ್ಬಂದಿರ್ತಾರೆ ಅವ್ರ ಮನೇಲೆ ನೈಟ್ ಕಾಯಿ ತಗೊಂಡ್ಬಂದಾಗ ಆ ಕಾಯಿನ ವಾಪಸ್ಸು ಕಳಿಸ್ಬಾರ್ದು ಅನ್ನೋದೊಂದು ಮೂಢನಂಬಿಕೆ ಇರುತ್ತೆ ಆ ಒಬ್ಬರು ಮನೆಯಲ್ಲೇ ಅಡುಗೆ ಮಾಡ್ತಿರ್ತಾರೆ ಉಪ್ಪು ಎ ಎಣ್ಣೆ ಉಪ್ಪು ಕೇಳೋಕೆ ಬಂದಿರ್ತಾರೆ ಉಪ್ಪು ಕೊಡಬಾರ್ದು ಅನ್ನೋದು ಒಂದಿರುತ್ತೆ ಈಗ ಕೊಟ್ಟರೆ ಉಪ್ಪು ಒಬ್ಬರು ಮನೆಯಿಂದ ಇನ್ನೊಬ್ರ ಮನೆಗೆ ತೊಗೊಂಡೋಗ್ಬಾರ್ದು ಅದೆಲ್ಲ ಹಿರಿಯರು ಮಾಡಿರೋದು ನಂಬಿಕೆಗಳು ಆ ನಂಬ್ಕೆಗಳಿಂದ ಈಗ್ಲೂ ಅದೇ ನಡಿತಾ ಇರುತ್ತೆ ನಾವು ಅಂತ ಇರ್ತೀವಿ ಹಿಂಗೆ ಯಾಕೆ ಹಿಂಗೆ ಯಾಕೆ ಈಗ ಮಾವಿನಕಾಯಿ ಉಪ್ಪಿನಕಾಯಿ ಅದು ಒಂದೇ ರೀತಿಲಿ ಹೆಚ್ತಾ ಹೋಗಬೇಕು ಅದನ್ನು ಹೆಂಗೆ ಬೇಕಾರೆ ಹಂಗೆ ಹೆಚ್ಚಬಾರ್ದು ಅಂತೆ ಅದು ರೀತಿಯಿಂದನೂ ನಂಬಿಕೆ ಮೂಢನಂಬಿಕೆ ಇಟ್ಕೊಂಡಿದ್ದಾರೆ ಕದು ಒಂದು ನಂಬ್ಕೆಯಿಂದ ಬದುಕ್ತಾ ಇರುತ್ತಾರೆ ನೀನು ನಂಗೆ ಅದೇ ಒಂದು ಇನ್ಸಿಡೆಂಟ್ ನಿನ್ನೆಯೇ ಆಯಿತು ನಿನ್ನೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹ್ಞೂ ನಿಂಬೆಕಾಯಿ ನಿಂಬೆಕಾಯಿ ಯಾವುದೋ ರೀತಿಲಿ ಹೆಚ್ಚುತ್ತಾ ಹೋದೆ ಅದು ಹೆಚ್ಬಾರ್ದಮ್ಮ ಅಂತ ಅಂದ್ರು ಅವ್ರ ಸಂಪ್ರದಾಯ ಅದು ಒಂದು ನಂಬಿಕೆ ಅಲ್ವ ಆ ನಂಬಿಕೆನ ನಾವು ಇಲ್ಲ ಅಂತಂಧೇಳಿ ವಾದಿಸ್ಬಾರ್ದು ಹೌದಾ ಸರಿ ಹಾಂ ಅದೆ ಮೂಢನಂಬಿಕೆ ಅಂದರೇನು ಅಲ್ಲ ಈ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಅಡುಗೆ ಅಂದರೆ ಈಗ ನಾವು ಮನೆಯಲ್ಲೇ ನೋಡಿ ಹೊರಗಡೆ ಎಲ್ಲ ಉಪ್ಪಿನ್ಕಾಯಿ ಸಿಗುತ್ತೆ ಮಾವಿನ್ಕಾಯಿ ಸಿಗುತ್ತೆ ಬೆಟ್ಟದ ನೆಲ್ಲಿಕಾಯೂ ಉಪ್ಪಿನ್ಕಾಯಿ ಸಿಗುತ್ತೆ ಅವೆಲ್ಲ ಸಿಗ್ತವೆ ಅರೆ ಅದೇ ಮನೆಯಲ್ಲೂ ಸಾಂಪ್ರದಾಯಿಕವಾಗಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕೂ ಟೇಶ್ಟ್ ಆಗಿರುತ್ತೆ ಆರಾಮಾಗಿಯೂ ಉಣ್ಬೋದು ಯಾವುದೇ ರೀತಿಲೂ ಎಣ್ಣೆ ಗಿಣ್ಣೆ ಆಯಿತು ಯೂಸ್ ಮಾಡದೇನೆ ಚೆನ್ನಾಗಿರೋ ಹೆಲ್ದಿಯಾಗಿರೊ ಎಣ್ಣೆ ಹಾಕಿ ನೀಟಾಗಿ ಯೂಸ್ ಮಾಡ್ತೀವಿ ಚೆನ್ನಾಗಿರೋದನ್ನ ನಾವು ಯೂಸ್ ಮಾಡಿ ಇದು ಮಾಡ್ತೀವಿ ಯಾವತ್ತೂ ನಾವು ಎಷ್ಟು ಚೆನ್ನಾಗಿರೊ ಎಣ್ಣೆ ಯೂಸ್ ಮಾಡ್ತೀವಿ ನೋಡು ಅಷ್ಟು ಜ ಹೆಲ್ದಿಯಾಗಿರತ್ತೆ ಅಷ್ಟು ಇದು ಆಗಿರುತ್ತೆ ನಾವು ಅಡ್ಗೆ ಮಾಡ್ತಾಯಿರ್ತೀವಿ ಏನು ಫಶ್ಟ್ ಏನು ಪ್ರೊಸಿಸ್ ಮಾಡಬೇಕು ಅದು ಪ್ರೊಸೆಸ್ ಮಾಡಬೇಕು ಅಡುಗೆ ಮಾಡುವಾಗ ಫಶ್ಟು ನಾವು ಯಾವಾಗಲೂ ಗ್ಯಾಸನ್ನ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಒಂದು ಸಲ ಪೂಜೆ ಮಾಡಿ ಪೂಜೆ ಗೀಜಾ ಮಾಡಿ ಆಮೇಲೆ ಅಡುಗೆ ಶ್ಟಾಟ್ ಮಾಡಬೇಕು ಯಾವಾಗಲೂ ಅಡುಗೆ ಮುಂದೆ ಹಿರಿಯರು ಹೇಳ್ತಾರೆ ಸಾಂಪ್ರದಾಯಿಕವಾಗಿ ಏನಂತ ನೀವು ಅಡುಗೆ ಮಾಡುವಾಗ ಫಸ್ಟು ಎದ್ದ ತಕ್ಷಣ ಅಡುಗೆ ಮನೆಗೆ ಹಾಗೆ ಹೋಗೊ ಹಾಗಿಲ್ಲ ಸ್ನಾನ ಮಾಡಿಬಿಟ್ಟೆ ಹೋಗಬೇಕು ಅಂತ ಹಾಗಾಗಿ ಸ್ನಾನ ಮಾಡ್ಬಿಟ್ಟು ಹೋಗ್ಬೇಕಂತಿರ್ತಾರೆ ಅಲ್ವ ಹಂಗಾಗಿ ನಾವು ಸ್ನಾನ ಮಾಡಿಯೇ ಹೋಗಬೇಕು ಅದೊಂದು ಸಾಂಪ್ರದಾಯಿಕ ಈಗ ಒಬ್ಬರು ಮಡೀಲಿ ಇದ್ದವರಿರ್ತಾರೆ ಏನಂತಿರ್ತಾರೆ ಏ ನೀನು ಹಾಗೆಲ್ಲ ಉಂಡಿದ್ದ ಕೈಯ್ಯಲ್ಲೇ ಮುಟ್ಟಬಾರ್ದಪ್ಪ ಹಾಗೆಲ್ಲ ಮಾಡಿದರೆ ಎಂಜಲಾಗುತ್ತೆ ಅಂತಿರ್ತಾರೆ ಅದೊಂದು ನಂಬಿಕೆ ಅವ್ರಿಗೆ ಎಂಜಲು ಕೈಯ್ಯಲ್ಲಿ ಮುಟ್ಟಬಾರ್ದು ಅಂತ ಅದೊಂದು ನಂಬಿಕೆ ಅದೊಂದು ಅವ್ರ ತಲೆ ಒಳಗಿರುತ್ತೆ ಅದೆಲ್ಲ ನಂಬಬಾರ್ದು ಹಾಗೆ ಹೀಗೆ ಅಂತ ಅದು ಒಂದು ಅವ್ರ ಸಾಂಪ್ರದಾಯಿಕ ಹಂಗಾಗಿ ಎಲ್ಲ ನಂಬಿಕೆಗಳನ್ನು ನಾವು ನಂಬ್ತಾ ಹೋದಾಗೆ ಅವು ಒಂಥರಾ ಎಲ್ಲ ನಂಬಿಕೆಗಳಲ್ಲ ಅನ್ನೋದು ಶ್ಟಾಟಾಗುತ್ತೆ ಈಗ ಹಿರಿಯರು ಹೇಳುತ್ತಾ ಇರ್ತಾರೆ ಏ ಅವಳು ಅಡುಗೆ ಚೆನ್ನಾಗಿ ಮಾಡೋಲ್ಲಅವಳು ಹಾಗೆ ಸ್ನಾನ ಗೀನ ಮಾಡೋಲ್ಲ ಹಾಗೆ ಮಾಡ್ಬಿಡ್ತಾಳೆ ಹಾಗಾಗಿ ಬೇಡಪ್ಪ ಅದು ಅಂತಂದು ಹೇಳಿರು ಅವರೂನು ಸಾಂಪ್ರದಾಯಿಕ ಅಡುಗೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಂದರೆ ಇದು ಮಾಡ್ತಾಯಿರ್ಬೇಕು ಹಾಗೆ ಅಂತಂದೇಳಿ ಅದೇ ಒಂದು ಕಾರಣಕ್ಕೆ ಇದು ಮಾಡ್ತಾಯಿರ್ತಾರೆ ಅಷ್ಟೆ ಅದು ನಾವೆಲ್ಲ ಚೆನ್ನಾಗಿಟ್ಕೊಂಡು ಚೆನ್ನಾಗಿ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಅಡುಗೆನ ಹೀಗೆ ಒಬ್ಬೊಬ್ರು ಅಂತಿರ್ತಾರೆ ಅಡುಗೆನ ಇಷ್ಟೊಂದು ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿ ಮಾಡಿದರೆ ನಮಗೂ ಚೆನ್ನಾಗಿರುತ್ತೆ ಹೆಲ್ತು ಅನ್ನೋದು ಅಷ್ಟೆ ಮತ್ತೆ ಈ ಊಟ ಮಾಡುವಾಗ ನಾವು ಅದೇ ಕೈಯ್ಯಲ್ಲೆ ಊಟ ಮಾಡಿ ಅದೇ ಕೈಯ್ಯಲ್ಲಿ ನೀಡೋದು ಅದೇ ಕೈಯ್ಯಲ್ಲೆ ಬಡಿಸೋದು ಮಾಡ್ತಿರ್ತೀವಿ ಆಹಾ ಅಂತಾರೆ ಇವರು ಆ ಥರ ಎಲ್ಲ ಮಾಡಬಾರ್ದು ಅದೆಲ್ಲ ಮಾಡಿದರೆ ನೀವು ಎಂಜಲು ಕೈಯ್ಯಲ್ಲೇ ಇನ್ನೊಬ್ರಿಗೆ ನೀರು ಕೊಟ್ಟಂತೆ ಅಂತ ಆ ಥರ ಎಲ್ಲ ಮಾಡೋದ್ರಿಂದ ಅದಕ್ಕೆ ನಾವು ಏನು ಅಂತೀವಿ ಆ ಥರ ಮಾಡೋದ್ರಿಂದ ಇದಾಗುತ್ತೆ ಹಾಗೆ ಹೀಗೆ ಅಂದಾಗೆ ನಾವು ಅಂದ್ಕೊಳ್ತೀವಿ ಹೋ ಇವರೆಲ್ಲ ನಂಬ್ತಾರೆ ಇವೆಲ್ಲ ಮಾಡ್ತಾರೆ ಫುಲ್ ವೆಲ ತಿಳ್ಕೊಂಡಿದ್ದಾರೆ ಅಂತ ಅವಾಗ ನಮಗೆ ಅರ್ಥ ಆಗುತ್ತೆ ಹಿಂಗೆ ಇದೆಲ್ಲ ಮಾತಾಡಿದಾಗ ಇದೆಲ್ಲ ನೋಡಿದಾಗೆ ಚೆನ್ನಾಗಿ ಅನ್ನಿಸುತ್ತೆ ಏನೋ ಒಂಥರಾ ಎಲ್ಲನೂ ನೋಡ್ತಾ ಹೋದಾಗ ಎಲ್ಲ ಎಂಥ ನಂಬಿಕೆ ಇವೆಲ್ಲ ಎಂಥದ್ದು ಅನ್ನೋದು ರೀತಿಯಲ್ಲೆ ಅಷ್ಟೆ ಮುಂದೆ ಯಾವುದೇ ಒಂದು ಇದೇ ಆಯಿತ ಸಾಂಪ್ರದಾಯಿಕ ಆಯಿತು ಒಂದು ಮೂಢನಂಬಿಕೆಗಳೆ ಆಯಿತು ಅಡುಗೆ ಅಂದ್ಮೇಲೆ ಈಗ ಹಿರಿಯರು ಅಂತಿರ್ತಾರೆ ನಮ್ಮ ಕಾಲದಲ್ಲೆಲ್ಲ ಈ ಥರ ಇದ್ದಿಲ್ಲ ಗ್ಯಾಸ್ ಗೀಸ್ ಎಲ್ಲ ಯೂಸ್ ಮಾಡ್ತದ್ದಿಲ್ಲ ನಮ್ದು ಯಾವಾಗಲೂ ಸಾಂಪ್ರದಾಯಿಕವಾಗಿ ಹಾಂ ಒಲೆ ಗಿಲೆ ಹಚ್ಚಿ ಒಲೆಗೆ ಪೂಜೆ ಗೀಜೆ ಮಾಡಿ ಮಾಡ್ತಿದ್ವಿ ಹಾಗೆ ಹೀಗೆ ಅಂತ ಇವಾಗೆಲ್ಲ ಯಾರು ಒಲೆ ಹಚ್ತಾರೆ ಹಂಗೆ ಹಿಂಗೆ ಅಂದರೆ ನಾವು ಎದ್ರು ಮಾತಾಡ್ತಿರು ಆರು ಅವ್ರು ಅಂತಿರ್ತಾರೆ ಒಲೆಯಿಂದ ಎಷ್ಟು ಚೆನ್ನಾಗಿ ಅಡುಗೆ ಆಗುತ್ತೆ ಅವು ಎಷ್ಟು ಚೆನ್ನಾಗಿ ಇದು ಆಗುತ್ತೆ ಅದನ್ನಿನ್ನು ಮಿಕ್ಸಿಗೆ ಹಾಕಿ ಏನೋ ಒಂದು ರುಬ್ಬಿ ಅಡುಗೆ ಮಾಡು

ಅಯ್ಯೋ ನಮ್ಮ ವಿಷಲ್ ಹಾಕಿದ್ದು ಅಬ್ಬಬ್ಬಾ ಅಂದರೆ ಒಂದು ದಿನ ಎರಡು ದಿನ ಅಷ್ಟೆ ಆದ್ರೆ ಒರಳಲ್ಲಿ ಕುಟ್ಟಿ ರುಬ್ಬಿ ತಿಂದರೆ ಅದೆಷ್ಟು ಚೆನ್ನಾಗಿರುತ್ತೆ ಟೇಶ್ಟಾಗಿರುತ್ತೆ ಅವ್ರ ಕಾಲದಲ್ಲೆಲ್ಲ ಹಾಗೆ ತಿಂತಿದ್ದರು ಈಗ ನಮ್ಮ ಕಾಲದಲ್ಲೆಲ್ಲ ಮಿಕ್ಸಿ ಗ್ಯಾಸ್ ಗೀಸರು ಅದು ಮತ್ತೆ ಮತ್ತೊಂದು ಇನ್ನೊಂದು ಅದೆಲ್ಲ ಬಂದ್ಬಿಟ್ಟೈತೆ ಇವಾಗ ಅವಾಗೆಲ್ಲ ಹಂಗಿದ್ದಿಲ್ಲ ಅವಾಗೆಲ್ಲ ಒಲೆ ಮೇಲೆ ಮಾಡೋರು ಮತ್ತೆ ತಮ್ಗೇನು ಬೇಕೊ ಅವೆಲ್ಲ ಮನೆಯಲ್ಲೆ ಮಾಡಿಕೊಳ್ಳೋರು ಅವಾಗ ಒಂಥರ ಅವ್ರ್ಗೊಂದು ನಂಬಿಕೆ ಅವ್ರ್ಗೊಂದು ನಂಬಿಕೆ ನಮ್ಮ ಮನೇಲೆ ನಾವು ತಂದ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹ್ಞೂ ಬೇರೆವ್ರ ಮನೆಯಿಂದ ತಿಂದರೆ ಅದೇನೋ ಇರುತ್ತೆ ಹಾಗೆ ಹೀಗೆ ಅವ್ರೊಂದು ನಂಬಿಕೆ ಅದೊಂದು ನಂಬ್ಕೆಯಿಂದನೆ ಅವರು ಇದು ಮಾಡ್ತಾಯಿದ್ರು ಒಟ್ನಲ್ಲಿ ಚೆನ್ನಾಗಿರ್ತಿದ್ರು ಯಾವುದೇ ರೀತೀಲೂ ತಲೆಯೊಳಗೆ ತಲೆ ಸೂ ಸಾವಿರ ಪ್ರಶ್ನೆಗಳ ಇಟ್ಟುಕೊಂಡು ಏನೋ ಒಂದು ಕೆಲಸ ಮಾಡ್ತಾಯಿದ್ದಿರ್ಲಿಲ್ಲ ಎಲ್ಲನೂ ಕರೆಕ್ಟಾಗಿ ಮಾಡ್ತಾ ಹೋಗ್ತಾಯಿದ್ರು ಇವಾಗ ನಮ್ಮ ಮನೇಲೂ ನಾವೇ ಏನೋ ಕೆಲಸ ಮಾಡ್ತಿರ್ತೀವಿ ನಾವು ಅಡುಗೆ ಮಾಡ್ತಾಯಿರಬೇಕಾದ್ರೆ ಅದನ್ನ ನೈವೇದ್ಯ ಅಂತಿರ್ತಾರೆ ನೀನು ಅವನ್ನೆಲ್ಲ ತಿನ್ನಬಾರ್ದು ಅಂತಾರೆ ಏನಕ್ಕೆ ಅಂದ್ರೆ ಏ ಅದು ದೇವರಿಗೆ ಇರಿಸಬೇಕು ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತಂದೇಳಿ ಹೌದು ಅದೊಂದು ನಂಬಿಕೆ ಅಲ್ವ ದೇವರು ಅನ್ನೋದು ಈಗ ನಾವು ದೇವ್ರು ಅನ್ನೋದು ಎಷ್ಟು ನಂಬ್ತೀವೋ ಅದು ನಂಬಿಕೆ ಇರಲಾರ್ದೆ ಯಾವತ್ತೂ ಆಗೋದಿಲ್ಲ ಇನ್ನೂ ನೈವೇದ್ಯ ದೇವ್ರಿಗೆ ಕೊಟ್ಟಾಗ ಅದು ನಮಗೆ ಒಂದು ನಂಬಿಕೆ ಹಿರಿಯರು ಮಾಡಿರೋದು ನಂಬಿಕೆ ಆ ನಂಬ್ಕೆಯಿಂದನೇ ಮುಂದಕ್ಕೆ ಹೋಗ್ತಾ ಇರ್ತೀವಿ ಅದೊಂದು ಸಂಪ್ರದಾಯ ಹಾಂ ದೇವ್ರಿಗೆ ನೈವೇದ್ಯ ಮಾಡಿದ್ಮೇಲೆ ನಾವು ಸೇವಿಸೋದು ಅದೇ ಒಂದು ರೀತೀಲಿ ದೇವ್ರಿಗೆ ನೈವೇದ್ಯ ಮಾಡ್ದಾಗ ನಮಗೆ ಎಷ್ಟು ಚೆನ್ನಾಗಿ ಅನ್ನಿಸುತ್ತೆ